ಭಾರತದ ಪ್ರಸಿದ್ಧ ಯೋಗ ಗುರುಗಳು ಅಂದರೆ ಯೋಗಾನಂದ ಶಿವಾನಂದ ಮತ್ತು ಪತಂಜಲಿ ಮಹರ್ಷಿಗಳು ಮತ್ತು ಸದ್ಗುರು ಮತ್ತು ಶ್ರೀರಾಮ ಇಂತಹ ಮುಂತಾದ ಗುರುಗಳು ತುಂಬ ಕಂಡುಬಂದಿದ್ದಾರೆ ಅದರಲ್ಲಿ ಪತಂಜಲಿ ಮಹರ್ಷಿಗಳು ಯೋಗವನ್ನು ಕಲಿಸುವ ಅಭ್ಯಾಸವನ್ನು ನೀಡುತ್ತಿದ್ದಾರೆ ಪತಂಜಲಿ ಮಹರ್ಷಿಗಳು ಈಗ ಭಾರತದಲ್ಲಿಯೇ ಯೋಗವನ್ನು ಕಂಡುಹಿಡಿದ ಒಂದು ಮಹಾನ್ ಗುರುಗಳಾಗಿ ಪ್ರಸಿದ್ಧಿಯಾಗಿದ್ದಾರೆ ಅವರು ಅವರು ಅವರ ವಯಸ್ಸು ಜಾಸ್ತಿ ಆದರೂ ಕೂಡ ಇನ್ನೂ ವಯಸ್ಕರು ಆಗಿರುವಾಗೆ ಕಾಣಿಸುವುದಿಲ್ಲ ಏಕೆಂದರೆ ಅದಕ್ಕೆ ಕಾರಣವೇನೆಂದರೆ ಯೋಗ ಯೋಗವು ನಮ್ಮ ಶರೀರವನ್ನು ವೃದ್ಧಿಪಡಿಸುತ್ತದೆ ಅದಲ್ಲದೇ ಗಟ್ಟಿಯಾಗಿ ಮಾಡುತ್ತದೆ ನಮ್ಮ ಬುದ್ಧಿ ಶೈಲಿಗಳು ಕೂಡ ಬೆಳೆಯುತ್ತದೆ ಆದ್ದರಿಂದ ನಾವು ಯೋಗವನ್ನು ಕಲಿತು ಅವರ ಹಾಗೇ ಬೆಳೆಯಬೇಕೆಂದು ಭಾವಿಸುತ್ತೇನೆ ಆದ್ದರಿಂದ ಪತಂಜಲಿಯು ಮಹರ್ಷಿಗಳು ನಮಗೆ ಯೋಗವನ್ನು ಕಲಿತುಕೊಂಡು ನಮ್ಮ ಶರೀರವನ್ನು ಗಟ್ಟಿಪಡಿಸ್ಕೋಬೇಕೆಂದು ಪ್ರೇರ ಪ್ರೇರಣೆಗಳನ್ನು ನೀಡುತ್ತಾರೆ